ನಮ್ಮ ಕನ್ನಡ ಭಾಷೆಗೆ ಪ್ರಾಚೀನ ಕಾಲ್ದಿಂದನು ತುಂಬ ಪ್ರಾಮುಖ್ಯತೆ ಇದೆ ನಮ್ಮ ಕನ್ನಡ ಭಾಷೆ ಯಾವಥರ ಅಂತಂದರೆ ಅದಕ್ಕೆ ತುಂಬ ಜ್ಞಾನಪೀಠ ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ ಮತ್ತು ಕನ್ನಡಿಗರಿಲ್ದೆ ಇರೋಂಥ ಊರೇ ಇಲ್ಲ ನಮ್ಮ ಭಾರತದ ಎಲ್ಲ ಭಾಗಗಳಲ್ಲೂ ನಮ್ಮ ಕನ್ನಡಿಗರನ್ನ ನೋಡ್ಬೋದು ಮತ್ತು ಎಲ್ಲೇ ಹೋದ್ರೂನು ಕನ್ನಡ ಮಾತಾಡೋರಂತೂ ಒಬ್ಬರಂತೂ ಸಿಕ್ಕೇ ಸಿಕ್ತಾರೆ ಹಾಗೇ ಕನ್ನಡ ಭಾಷೆ ಪಾತ್ರ ಏನು ಅಂತಂದರೆ ಕನ್ನಡ ಇಲ್ಲದೇ ಯಾವುದೂ ಇಲ್ಲ ಪಸ್ಟು ಯಾಕಂತಂದರೆ ಕನ್ನಡನೇ ಫಸ್ಟು ಕನ್ನಡಿಗರಿಗೆ ಹಾ ನಮ್ಮ ಭಾರತದಲ್ಲಿ ಕನ್ನಡ ಅಂತ ಒಂದು ಭಾಷೆ ಅಂತ ಇರೋದರಿಂದ ಅದು ತುಂಬಾ ಪ್ರಾಚೀನದಿಂದನು ಅದು ಹಳೆಯ ಭಾಷೆ ಹಾ ಸಾಂಸ್ಕೃತಿಕನೇ ಇನ್ನೂ ಬೇರೆ ಬೇರೆ ಭಾಷೆಗಳೆಲ್ಲ ಇವಾಗೇನು ಇಂಗ್ಲೀಷು ಬೇರೆ ಬೇರೆ ಭಾಷೆಗಳೆಲ್ಲ ಏನಿದ್ದಾವೋ ಆ ಭಾಷೆಗೆ ಆಂ ಈಗ ಇತ್ತು ಇತ್ತೀಚೆಗೆ ಇತಿಹಾಸ ಇದೆ ಆದರೆ ನಮ್ಮ ಕನ್ನಡ ಭಾಷೆಗೆ ಇತಿಹಾಸ ತುಂಬ ಹಿಂದೆಯಿಂದನೇ ಇದೆ ಹಾಗಾಗಿ ಕನ್ನಡ ಭಾಷೆಯದು ತುಂಬ ಪ್ರಾಮುಖ್ಯತೆ ಅಂತೂ ಇದ್ದೇ ಇರುತ್ತೆ ನಮ್ಮ ಇಡೀ ಭಾರತದಲ್ಲೇ ಎಲ್ಲ ಪ್ರತಿಯೊಂದು ಭಾಗ್ದಲ್ಲೂ ಹಾಗೂ ಮತ್ತು ಎಲ್ಲ ನಾವು ಏನೇ ಮಾತಾಡ್ಬೇಕು ಅಂತಂದ್ರೂ ಕನ್ನಡಿಗ್ರಂತೂ ಏನಾದ್ರೂ ನಮ್ಮ ಕನ್ನಡ ಭಾಷೆ ಅನ್ನೋದಿದ್ದರೆ ಅದು ತುಂಬ ಸುಲಭ ಕನ್ನಡ ಭಾಷೆ ಮಾತಾಡಲಿಕ್ಕೆ ಆಂ ಎಲ್ಲರೂ ಬೇಕಾರೆ ಬೇರೆ ಭಾಷೇನ ಕಲಿಯಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತಾರೆ ಆದರೆ ನಮ್ಮ ಕನ್ನಡ ಭಾಷೇನ ತುಂಬ ಸುಲ್ಬ್ವಾಗಿ ಕಲಿ ಕಲೀಬೋದು ನಮ್ಮ ಕನ್ನಡ ಭಾಷೆ ಏನಂದರೆ ಒಂಥರ ಮುತ್ತು ಉದುರುತ್ತಲ್ಲ ಆ ಥರ ಅದು ಕನ್ನಡ ಭಾಷೇನ ಕನ್ನಡ ಭಾಷೇನ ತುಂಬ ಎಲ್ಲರು ಮಾತಾಡ್ಬೋದು ಆದರೆ ಕೆಲವರಿಗೆ ಕನ್ನಡ ಭಾಷೆ ಅಂತಂದರೆ ಒಂದು ಕೀಳರಿಮೆ ಇರುತ್ತೆ ಸೊ ಹಾಗಾಗಿ ಬೇರೆಯವರಿಗೆಲ್ಲ ಕನ್ನಡ ಭಾಷೆ ಅಂತಂದರೆ ಏನೇನೋ ಬೇರೆ ಥರ ಅನ್ನಿಸುತ್ತೆ ಆ ಥರ ಎಲ್ಲ ಕೆಲವರೆಲ್ಲ ಸುಮ್ಮನೆ ತುಂಬ ಪ್ರಾಮುಖ್ಯತೇನ ಹಾಳು ಮಾಡ್ತಿದ್ದಾರೆ ಸೊ ಹಾಗಾಗಿ ಕನ್ನಡದ ಭಾಷೆ ಪಾತ್ರ ಏನಪ್ಪ ಅಂತಂದರೆ ಕನ್ನಡ ಭಾಷೆ ಅದೆಲ್ರಿಗೂ ಬೇಕು ನಮ್ಮ ಕರ್ನಾಟಕ್ದಲ್ಲಂತೂ ಅದು ಬೇಕೇ ಬೇಕು ಮತ್ತು ಭಾರತದಲ್ಲಿ ಕೆಲವ್ರು ಎಲ್ಲ ಬೇರೆ ಬೇರೆ ವಿದೇಶ್ದಲ್ಲೂ ಗು ಕನ್ನಡ ಭಾಷೆ ಮಾತಾಡ್ತಾರೆ ವಿದೇಶದಲ್ಲೂ ಕೆಲವೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಡೆಸ್ತಾರೆ ವ್ ಪ್ರತಿವರ್ಷನೂ ಕನ್ನಡಕ್ಕಿರೋಂಥ ಒಂದು ಗತ್ತು ಏನಂತ ಆ ಒಂದು ಕೆಲವೊಂದು ಕಾರ್ಯಕ್ರಮಗಳ್ನೆಲ್ಲ ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕಣ ಕನ್ನಡ ರಕಷಣ ರಕ್ಷಣಾ ವೇದಿಕೆ ಅಂತೆಲ್ಲ ಇರುತ್ತೆ ಇದರಿಂದ ನಮ್ಮ ಕನ್ನಡ ಭಾಷೆ ಉಳಿಯುತ್ತಿದೆ ಮತ್ತೀಗ ಬೆಂಗಳೂರಲ್ಲೇ ತುಂಬ ಜನ ಕನ್ನಡ ಭಾಷೆಗಳ್ನ ಬಳಸ್ತಾ ಇಲ್ಲ ಎಲ್ಲ ಅನ್ಯ ಭಾಷೆಗಳ್ಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಕನ್ನಡ ಅವ್ರಿಗೆ ಅಂತವ್ರಿಗೆ ಕಲುಸ್ಬೇಕು ನಾವು ಅದ್ರದೊಂದು ತುಂಬ ಪಾತ್ರ ಇದೆ ಎಲ್ಲರಿಗೂ ಕನ್ನಡ ಕಲಿಸೋದು